ಹೌದು ನಾನು ಮಧ್ಯಮ ತಲೆಮಾರಿಗೆ ಸಂಬಂಧಿಸಿದವಳು ಹಳೆಯ ತಲೆಮಾರಿನವರು ಮತ್ತು ಯುವ ತಲೆಮಾರಿನವರು ತುಂಬ ವ್ಯತ್ಯಾಸವಿದೆ ನೋಡಲಿಕ್ಕೆ ಹೋದರೆ ಏಕೆಂದರೆ ನನ್ನ ಅಮ್ಮಂದಿರ ಸಮಯದಲ್ಲಿ ಹೇಗಿತ್ತು ಅಂತ ಅಂದ್ರೆ ಅವರಿಗೆಲ್ಲ ನಡೆದುಕೊಂಡೇ ತುಂಬ ಸ್ಥಳಗಳಿಗೆಲ್ಲ ಹೋಗಬೇಕಾಗ್ತಾಯಿತ್ತು ನೋಡಿದರೆ ಈಗಿನ ತಲೆಮಾರಿನವರಿಗೆ ಎಲ್ಲೂ ಹೋಗುವುದು ಬರೋದು ಅಂದರೆ ಸಾರಿಗೆ ಇಲ್ಲದೆ ಎಲ್ಲಿಗೂ ಹೋಗಲಿಕ್ಕೆ ಆಗುವುದಿಲ್ಲ ಅವರು ಮನೆಯಿಂದ ಒಂದು ಹೆಜ್ಜೆ ಹೊರಗೆ ಇಡಬೇಕಾದ್ರು ಸಹ ಕೇಳೋದು ಮೊದಲು ಅದೇ ರಿಕ್ಷಾದಲ್ಲಿ ಹೋಗೋದ ಅಥವಾ ಗಾಡಿಯಲ್ಲಿ ಹೋಗೋದ ಅಂತ ಅದೇ ನನ್ನ ಅಮ್ಮಅವರಾಗಲಿ ಅಥವಾ ನನ್ನ ಅಜ್ಜಿ ಅವರಾಗಲಿ ಅವರೆಲ್ಲರೂ ಹೇಗೆ ಅಂದರೆ ಎಲ್ಲಿಯೂ ಸಹ ಅವರು ನಡೆದುಕೊಂಡು ಹೋಗಲಿಕ್ಕೆ ಈಗ್ಲೂ ಸಹ ತಯಾರಿದ್ದಾರೆ ಅಂದರೆ ಅವರ ಕೈಯ್ಯಲ್ಲಿ ಆಗುವಷ್ಟು ಆದರು ನಡೀಲಿಕ್ಕೆ ಅವರಿಗೆ ಏನೂ ಅಭ್ಯಂತರವಿಲ್ಲ ಮತ್ತು ಆವಾಗಿನ ಅಡುಗೆ ಆಮೇಲೆ ಈಗಿನ ಅಡುಗೆಯಲ್ಲೂ ತುಂಬ ವ್ಯತ್ಯಾಸಯಿದೆ ಈಗಿನದೆಲ್ಲ ಇನ್ಸ್ಟೆಂಟ್ ಅಡುಗೆಗಳು ಅಡುಗೆ ಮಾಡಲಿಕ್ಕೂ ಸಹ ಉದಾಸೀನ ಜಾಸ್ತಿ ಎಲ್ಲರಿಗೂ ಮೊದಲೇ ಹಾಗೆ ಅಲ್ಲ ಆದಷ್ಟೂ ಮನೆಯ ಊಟ ಮನೆಯಲ್ಲಿ ಬೆಳೆಸಿದ ತರಕಾರಿ ಹೀಗೆಲ್ಲ ಮಾಡೋದ್ರಿಂದ ಅವರು ತುಂಬ ಆರೋಗ್ಯವಂತರಿದ್ದರು ಈಗಿನ ತಲೆಮಾರಲ್ಲಿ ನೋಡ್ಬೋದು ನಾವು ತುಂಬ ಹೆಲ್ತ್ ಇಷ್ಯೂಸ್ ಬರ್ತಾಯಿದೆ ಅಂದರೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗುವುದು ಮತ್ತೆ ಬೋನಲ್ಲಿ ಸ್ಟ್ರೆಂತ್ ಇಲ್ಲ ಹಾಗೆ ತುಂಬ ತುಂಬ ಸುಸ್ತಾಗೋದು ಹಾಗೆಲ್ಲ ಆಗ್ತಾ ಉಂಟು ಮತ್ತು ಮೊದಲಿನ ತಲೆಮಾರಲ್ಲಿ ಈ ಟಿವಿ ಅನ್ನೋದು ಒಂದು ಸ್ವಲ್ಪ ದೂರದ ವಿಷಯವೇಯಿತ್ತು ಅವ್ರು ಆದಷ್ಟು ಸಮಯ ಅವರ ಕುಟುಂಬದವರೊಟ್ಟಿಗೆ ಅವರ ಸ್ನೇಹಿತರೊಟ್ಟಿಗೆ ಕಳಿತಾಯಿದ್ದರು ಈಗ ಹೇಗೆ ಟಿವಿ ಮೊಬೈಲೆಲ್ಲ ಬಂದು ಮಕ್ಕಳು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ ಅಮ್ಮಂದಿರು ಆಗ್ಲಿ ಅಪ್ಪಂದಿರಾಗ್ಲಿ ಈ ಟಿವಿ ನೋಡ್ತಾ ಕೂತ್ಕೊಳ್ತಾರೆ ಅವರವರ ಲೋಕದಲ್ಲಿ ಅವರವರಿದ್ದಾರೆ ಸೊ ಇದೆಲ್ಲ ಏನಾಗಿದೆ ಅಂದರೆ ಒಂದು ಕುಟುಂಬದ ಮಧ್ಯದ ಬಾಂಧವ್ಯಕ್ಕೆ ತುಂಬ ಪರಿಣಾಮ ಬೀರ್ತಾಯಿದೆ ಈಗ ನನ್ನ ಅಜ್ಜಿ ಮನೆಗೆ ಬಂದರೆ ಅಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ಮಾತಾಡುವಾಗ ನಮಗೂ ಒಂದು ಖುಷಿ ಬರ್ತದೆ ಅದೇ ನನ್ನ ಕಸಿನ್ಸ್ ಆಗ್ಲಿ ಯಾರಾದರೂ ಬಂದರೆ ಅಂದರೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಮನೆಗೆ ಬಂದರೆ ನಮಗೆ ಹಾಗೆ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಅವ್ರು ಬಂದ ತಕ್ಷಣ ಮೊಬೈಲಲ್ಲೇ ಇರ್ತಾರೆ ಒಂದು ಎರಡು ಮಾತಾಡ್ತಾರೆ ಮುಕ್ಕಾಲು ಗಂಟೆ ಮೊಬೈಲೇ ಇರ್ತಾರೆ ಹಾಗೆಲ್ಲ ಮಾಡೋದರಿಂದ ನಮ್ದು ಅದು ಮಾತುಕತೆ ಅಷ್ಟು ಆಗುವುದಿಲ್ಲ ಆಮೇಲೆ ಸಮತೋಲನ ಕಾಪಾಡಲಿಕ್ಕೆ ಮಧ್ಯದ ಜನ್ರೇಷನ್ ಅವರಿಗೆ ಸ್ವಲ್ಪ ಕಷ್ಟ ನಮ್ಮ ತಲೆಮಾರಿನದ್ದು ಒಂದು ಒಳ್ಳೆಯ ವಿಷಯ ಅಂದರೆ ನಾವು ಅಮ್ಮಂದಿರ ಸಮಯದಲ್ಲೂ ಒಂದು ಸ್ವಲ್ಪ ಇದ್ವಿ ಈಗಿನ ಜನ್ರೇಷನ್ನಲ್ಲೂ ಇದ್ದೀವಿ ಹಾಗಾಗಿ ನಮಗೆ ಎರಡರದ್ದು ಉಪಯೋಗ ದುರುಪಯೋಗ ಎಲ್ಲ ಗೊತ್ತು ಹಾಗೆ ಒಂದು ಸ್ವಲ್ಪ ಸಮತೋಲನ ಕಾಪಾಡಲಿಕ್ಕೆ ನಮಗೆ ಒಂದು ಸ್ವಲ್ಪ ಈಸಿ ಆಗ್ತದೆ